ಹಲೋ ನೀವು ಕಸ್ಟಮರ್ ಅಲ್ಲವಾ ನಾನೊಂದು ಮೊಬೈಲಿಗೆ ವಾರ್ಡ್ರ್ ಮಾಡಿದ್ದೇನೆ ಅದು ಏ ಸುಮಾರು ದಿವಸ ಆದರು ಬರಲಿಲ್ಲ ನನಗೆ ಅದರ ವಿಷಯ ಏನನ್ನು ತಿಳಿದು ಬರಲಿಲ್ಲ ನೀವು ಏನಾದರು ಅದರ ವಿಷಯದಲ್ಲಿ ಮಾತಾಡ್ಬೇಕಾದರೆ ನನಗೆ ಕೂಡಲೇ ತಿಳಿಸಿ ಆ ನಂತತ ಅವರನ್ನು ವಿಚಾರಿಸುತ್ತೇನೆ ಆದಕ್ಕಿಂತ ಮುಂಚೆ ಏನು ಮಾಡಲು ಸಾಧ್ಯವಿಲ್ಲ ನನಗೆ ಮೊಬೈಲು ಆ ಯಾವಾಗ ಬರುದಂತೇಳಿ ಗೊತ್ತಿಲ್ಲ ಅದರ ಚಿಂತೆಯಲ್ಲೇ ಇದ್ದೇನೆ ನಾನು ನನಗೆ ಆ ಮೊಬೈಲೇ ಎಲ್ಲಿ ಉಂಟಂತ ನನಗೆ ಗೊತ್ತಿಲ್ಲ